ನಾವು ನಾಣ್ಯಗಳನ್ನು ಹಲವಾರ್ ರೀತಿಯಲ್ಲಿ ಸಂಗ್ರಹಣೆ ಮಾಡ್ತೇವೆ ಉದಾಹರಣೆಗೆ ದಿನಾಂಕ ನೋಡಿ ಅಥವಾ ನಾಣ್ಯಗಳನ್ನು ದಿನಾಂಕಗಳನ್ನು ನೋಡಿ ನಾಣ್ಯಗಳನ್ನು ಸಂಗ್ರಹಣೆ ಮಾಡುವುದು ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇತಿಹಾಸ ವೈಭವ ವೈಭವದ ಪ್ರತಿಬಿಂಬ ಆಯಾ ಕಾಲಘಟ್ಟದ ರಾಜರು ಅವರ ವಂಶದಲ್ಲಿ ಬರತಕ್ಕಂತಹ ರಾಜರು ಹಾಗೂ ಅವರ ಬಗ್ಗೆ ತಿಳಿಸತಕ್ಕಂಥ ನಾಣ್ಯಗಳನ್ನೆಲ್ಲ ಒಂದು ಕಡೆ ಬೇರ್ಪಡಿಸುವುದು ಹಾಗೂ ಬೆಳ್ಳಿ ಮತ್ತು ತಾಮ್ರದಿಂದ ತಯಾರಿಸತಕ್ಕಂತಹ ನಾಣ್ಯಗಳನ್ನು ಸಂಗ್ರಹಣೆ ಮಾಡಿರುವುದು ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲೆಂದು ಹೋರಾಡಿರತಕ್ಕಂತಹ ಮಹಾವೀರರು ಉದಾಹರಣೆಗೆ ನೇತಾಜಿ ಅವರು ಗಾಂಧೀಜಿಯವರು ಭಗತ್ ಸಿಂಗ್ ಅವರು ಬಾಲಗಂಗಾಧರ್ ತಿಲಕ್ ಅವರು ಈ ಥರ ಮಹಾನ್ ವ್ಯಕ್ತಿಗಳ ಮುಖಚಿತ್ರ ಇಡ್ತಕ್ಕಂತಹ ನಾಣ್ಯಗಳನ್ನು ಸಂಗ್ರಹಣೆ ಮಾಡುವುದು ಹಾಗೂ ಸ್ವಾಮಿ ವಿವೇಕಾನಂದ ಅವರ ನೂರ ಐವತ್ತನೇ ಜನ್ಮದಿನದ ನಾಣ್ಯವನ್ನು ಸಂಗ್ರಹಣೆ ಮಾಡಿವ್ ಮಾಡಿರುವುದು ಹಾಗೂ ವರ್ಲ್ಡ್ ಆಫ್ ವರ್ಕ್ ಎನ್ನತಕ್ಕಂತಹ ನಾಣ್ಯಗಳನ್ನು ಸೆಪ ಬೇರ್ಪಡಿಸಿರುವುದು ಹಾಗೂ ನೂರ ಐವತ್ತು ವರ್ಷದ ಅಲಹಾಬಾದ್ ಹೈ ಕೋರ್ಟ್ ನೂರ ಐವತ್ತು ವರ್ಷ ಪೂರೈಸಿರುದಕ್ಕಂತಹ ನಾಣ್ಯಗಳನ್ನು ಬೇರ್ಪಡಿಸಿರುವುದು ಹಾಗೂ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷ ಪೂರೈಸಿರತಕ್ಕಂತಹ ನಮ್ಮ ಭಾರತ ದೇಶದ ನಾಣ್ಯಗಳನ್ನು ತಾ ಸಂಗ್ರಹಣೆ ಮಾಡುವುದು ಹಾಗೆ ಹಲವಾರು ರೀತಿಯ ನಾಣ್ಯಗಳನ್ನು ಸಂಗ್ರಹಣೆ ಮಾಡಿರ್ತೇವೆ ಹಾಗೂ ದೇವರುಗಳ ಮುಖಚಿತ್ರ ಇಡ್ತಕ್ಕಂತಹ ನಾಣ್ಯಗಳನ್ನು ಸಂಗ್ರಹಣೆ ಮಾಡುವುದು ಉದಾಹರಣೆಗೆ ದುರ್ಗಾದೇವಿ ಆಗಿರ್ಬೌದು ಅಥವಾ ಗಣೇಶ ಆಗಿರ್ಬೌದು ಈ ಥರ ದೇವರುಗಳ ನಾಣ್ಯಗಳನ್ನು ಸಹ ಸಂಗ ಬೇರ್ಪಡಿಸಿ ಸಂಗ್ರಹಣೆ ಮಾಡುವುದು ಮತ್ತು ಹಲವಾರು ರೀತಿಯ ಅಂಚೆಚೀಟಿಗಳು ಅಂಚೆಚೀಟಿಗಳಂದರೆ ಹಲವಾರು ದೇಶಗ ದೇಶದ ಮಹಾನ್ ವ್ಯಕ್ತಿಗಳ ಚಿತ್ರ ಇರತಕ್ಕಂತಹ ಅಂಚೆ ಚೀಟಿಗಳಿರ್ಬೌದು ಅದನ್ನು ಸ್ಟಾಂಪ್ ಪೇಪರ್ ಎಂದು ಸಹ ಕರೀತಾರೆ ಆ ಸ್ಟಾಂಪ್ ಪೇಪರಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಇರ್ತಾರೆ ಆ ಥರದ ನಾ ಅಂಚೆ ಚೀಟಿಗಳನ್ನು ಸಹ ಬೇರ್ಪಡಿಸಿ ಯಾವ ಯಾವ ವೀರರು ಅಥವಾ ಯಾವ ಯಾವ ವಿಜ್ಞಾನಿಗಳು ಯಾವ ಏನೇನು ಸಾಧನೆ ಮಾಡಿರ್ತಕ್ಕಂಥ ಅಂಥವರು ಅಚ್ಯ ಅಂಚೆ ಚೀಟಿಗಳನ್ನೆಲ್ಲ ಸಂಗ್ರಹಿಸಿ ಅವರುಗಳ ಇತಿಹಾಸವನ್ನು ಬರೆಯುವುದು ಈ ಥರ ಹಲವಾರು ರೀತಿಯ ಅಂಚೆ ಚೀಟಿಗಳನ್ನು ಸಂಗ್ರಹಣೆ ಮಾಡುವುದು ಹಾಗೂ ಹಲವಾರು ರೀತಿಯ ನಾಣ್ಯಗಳನ್ನು ಸಂಗ್ರಹಣೆ ಮಾಡೋದು ಅದರ ಮೂಲಕ ವರ್ಗೀಕರಿಸುತ್ತೇವೆ